ಏನೇನು ಸಿಗುತ್ತೆ ನಿಮ್ಮ ಓಟ್ಲಲ್ಲಿ ಯಾವ ಯಾವ ಐಟಮ್ ಫೇಮಸ್ಸು ನಿಮ್ಮ ಕಡೆ ಈ ಕಡೆ ಹೌದಾ ಏನಕ್ಕೆ ಫೇಮಸ್ಸು ದೋಸೆ ದೋಸೆಲಿ ಯಾವ ವೆರೈಟಿ ಇದೆ ಈ ದೋಸೆಯಲ್ಲಿ ಯಾವವು ಫೇಮಸ್ಸು ಈ ದೋಸೆಯಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದು ಫ್ರೆಶ್ಶಾಗಿ ಕೊಡ್ತೀರಾ ಹಾಂ ಹಾಂ ಅದು ಹಾಂ ಅದು ಕಾಶ್ಟ್ ಎಷ್ಟು ದೋಸೆದು

ಹಾಗಾದ್ರೆ ನಮ್ಗೊಂದು ಮಸಾಲೆ ದೋಸೆ ಒಂದು ಕಾರ್ನ್ ದೋಸೆ ತಗೋಂಬನ್ನಿ ಮತ್ತೆ ಅದ್ರ ಮೇಲೆ ನೀಟಾಗಿ ಬೆಣ್ಣೆ ಬೆಣ್ಣೆ ಹಾಕ್ತಿರಾ ದೋಸೆ ಮೇಲೆ ಓಕೆ ಓಕೆ ಹಾಗಾದ್ರೆ ತಗೋಂಬನ್ನಿ ಮತ್ತೆ ಅದಕ್ಕೆ ಸೈಡ್ಸ್ಗೆ ಏನು ಕೊಡ್ತೀರ ಲೈಕ್ ಚಟ್ನಿನಾ ಬೇರೆ ಏನು ಕೊಡ್ತೀರ ಹಾಂ ಹಾಂ ಓಕೆ ಹಾಗಾದ್ರೆ ಅದು ದೋಸೆ ಒಂದು ಸ್ವೀಟ್ ಕಾರ್ನ್ ದೋಸೆ ಒಂದು ಹಾಂ ಹ್ಞೂ ಸ್ವಲ್ಪ ಬೇಗ ತಗೋಂಬನ್ನಿ